ಹಾಂ ಹಲೊ ಸರ್ ಹೇಳಿ ಸರ್ ಹಾಂ ಹೌದು ಸರ್ ಇದು ತುಮಕೂರಲ್ಲಿರೋ ಕ್ಯಾಬೂ ಬುಕ್ಕಿಂಗು ಸರ್ ಹೇಳಿ ಸರ್ ಹೌದಾ ಸರ್ ನಿಮ್ದು ಯಾವೂರು ಸರ್ ಹೌದಾ ಸರ್ ಸರ್ ನೀವು ತುಮಕೂರಲ್ಲೀ ಯಾವ ಪ್ಲೇಸಸ್ಗೆ ಹೋಗ್ಬೇಕಂದ್ಕೊಂಡಿದ್ದೀರಾ ಸರ್ ಹಾಂ ಹೌದು ಸರ್ ಓಕೆ ಸರ್ ನಾವು ನಿಮ್ಮನ್ನ ಫಸ್ಟು ಚೆನ್ನಕೇಶವ ಸ್ವಾಮಿ ಟೆಂಪಲ್ಗೆ ತಗೊಂಡೋಗ್ತೀವಿ ಕರ್ಕೊಂಡೋಗ್ತೀವಿ ಸರ್ ಮತ್ತು ನಿಮಗೆ ಒನ್ ಡೇ ಪೂರ್ತಿ ನೀವು ಪ್ರವಾಸ ಮಾಡ್ಬೇಕಾ ಸರ್ ಹಾಗಾದರೆ ನೀವು ಒನ್ ಡೇಗಂದರೆ ನಮ್ಮ ಕಡೆ ಒಂದು ತುಮಕೂರಲ್ಲಿ ಇನ್ನೊಂದಿಷ್ಟು ಐತಿಹಾಸಿಕ ಸ್ಥಳಗಳಿವೆ ಸರ್ ದೇವರಾಯನದುರ್ಗ ಮತ್ತು ಮೈದಾಳ ಮತ್ತು ಸಿದ್ದಗಂಗಾ ಮಠ ಒಂದಿಷ್ಟು ಪ್ಲೇಸಸ್ಸಿದೆ ಸರ್ ಅವುಗಳಿಗೂ ನಿಮ್ಮನ್ನು ನಾವು ಕರ್ಕೊಂಡೋಗ್ತೀವಿ ಹಾಂ ಮತ್ತು ಈಗ ನಮ್ಮದು ಕ್ಯಾಬದ್ದು ಬಂದುಬಿಟ್ಟು ಬೇರೆ ಪೇಮೆಂಟಾಗುತ್ತೆ ಮತ್ತು ನಮ್ಮದು ಡ್ರೈವರ್ದು ಪೇ ಬೇರೆ ಪೇಮೆಂಟಾಗುತ್ತೆ ಸರ್ ಸರ್ ನಮ್ಮದು ಡ್ರೈವರ್ದು ಬಂದುಬಿಟ್ಟು ಪರ್ ಡೇಗೆ ಒನ್ ತೌ ಒಂದು ಸಾವಿರ ಆಗುತ್ತೆ ಸರ್ ಮತ್ತು ನಮ್ಮದು ಕ್ಯಾಬ್ದು ಕಾರಿನ ಬಾಡಿಗೆ ಬಂದ್ಬಿಟ್ಟು ಟೂ ತೌಸಂಡು ಆಗುತ್ತೆ ಸರ್ ಒಂದು ಎರಡು ಸಾವಿರ ಆಗುತ್ತೆ ಸರ್ ಒಂದು ದಿನಕ್ಕೆ ಸರ್ ನೀವೆಷ್ಟು ಜನ ಇದ್ದೀರಾ ಸರ್ ಹಾಂ ಒಂದು ದಿವಸ ಎಷ್ಟು ಜನ ಇಬ್ರಿದ್ದೀರಾ ಸರ್ ಅಥವಾ ಮೂರು ಜನ ಇದ್ದೀರಾ ಹೌದಾ ಸರ್ ಮೂರು ಜನ ಅಂದರೆ ಡಿಸ್ಕೌಂಟ್ ಆಗುತ್ತೆ ಸರ್ ನೀವು ನಮ್ಮ ಆಪೀಸಿಗೆ ಬನ್ನಿ ಇಲ್ಲ ಅಂದರೆ ನೀವು ಕಾಲ್ ಮಾಡಿ ಇನ್ನೊಂದು ಸಲ ಕನ್ಫರ್ಮ್ ಮಾಡಿ ಸರ್ ಅಂದರೆ ನೀವು ಮೂರು ಜನಾನ ಅಥವಾ ಇಬ್ಬರಾ ಆ ಮೂರು ಜನ ಕನ್ಫರ್ಮ್ ಅಲ್ಲವಾ ಸರ್ ಓಕೆ ಸರ್ ಈಗ ನಾನು ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ನಾ ನಿಮ್ಮದು ಊಟ ತಿಂಡಿ ಮತ್ತು ಮ ರಾತ್ರಿ ಊಟ ಎಲ್ಲ ನಾವೇ ನೋ ಅಂದರೆ ನಾವು ಎಲ್ಲ ಹೋಟಲ್ಗೆ ಕರ್ಕೊಂಡೋಗ್ತೀವಿ ಸರ್ ಹಾಂ ಅದೇ ನಾವು ಕರ್ಕೊಂಡೋಗ್ತೀವಿ ಸರ್ ಬಟ್ ಅದರ ಪೇಮೆಂಟ್ ಜ ಬೇರೆ ಆಗುತ್ತೆ ಈಗ ಊಟದ್ದು ಮತ್ತು ತಿಂಡಿದು ಪೇಮೆಂಟ್ ಬೇರೆ ಆಗುತ್ತೆ ಅದರದ್ದೆಲ್ಲ ನೀವೇ ನೋಡ್ಕೊಬೇಕು ಸರ್ ಹಾಂ ಓಕೆ ಸರ್ ನೀವು ಬನ್ನಿ ಸರ್ ನೀವು ನಾಳೆ ಬಂದುಬಿಟ್ಟು ತುಮ್ಕೂರಿಗೆ ಬಂದುಬಿಟ್ಟು ನಮಗೆ ಕರೆ ಮಾಡಿ ಸರ್ ನಾವು ಬಂದು ಪಿಕಪ್ ಮಾಡ್ತೀವಿ ನಿಮ್ನ ಓಕೆ ಸರ್ ಥ್ಯಾಂಕ್ ಯು